ನಮ್ಮೂರ್ನಾಗ ಗುಲ್ಮಟ್ ಜಾತ್ರೆ ಆಗ್ತೈತ್ರಿ ಅಬ್ಬಬ್ಬಬ್ಬ ಎಷ್ಟು ದೊಡ್ಡ ಜಾತ್ರೆ ಅಂದ್ರೆ ಆ ಜಾತ್ರಿನಾಗ ಕುಪ್ಪರ್ಕಿ ಅಡ್ಗೆ ಮಾಡ್ತಾರೆ ಎಷ್ಟು ಚೆಂದ ಅಡ್ಗೆ ಮಾಡ್ತಾರೆಂದ್ರೆ ಅರೆ ಮಿರ್ಚಿ ಮಾಡ್ತಾರೆ ಅನ್ನ ಸಾರು ರೊಟ್ಟಿ ಆಮೇಲೆ ಹೋಳ್ಗೆ ಬಂದಿರ್ತವು ಹೋಳ್ಗೆ ಮಾಡ್ತಾರೆ ಆಮೇಲೆ ಮಾದ್ಲಿ ಮಾದ್ಲಿ ಅಂಕ್ರು ರಾಶಿ ರಾಶಿ ಗುಡ್ಡ ಥರ ಸುರ್ದಿರ್ತಾರೆ ನೋಡಿರಿ ಅನ್ನವೂ ಹಂಗೆ ಸುರ್ದಿರ್ತಾರೆ ರೊಟ್ಟಿ ಹಳ್ಳಿ ಕಡೆಯಂತ ಹಂಗೆ ರೊಟ್ಟಿ ತೆಳ್ಳಗೆ ಶಕ್ಳಗೆ ರೊಟ್ಟಿ ಮಾಡ್ಕೊಂಡು ಬಂದು ಹಳ್ಳಿ ಜನಗಳೆಲ್ಲ ರೊಟ್ಟಿ ಮಾಡ್ಸಾರಬ್ಬೊ ಆ ಅಜ್ಜನ ಪ್ರಸಾದ ಎಷ್ಟು ಛಲೋ ಇರ್ತೈತಂದ್ರೆ ಹದ್ನೈದು ದಿವಸ ಅಲ್ಲ ತಿಂಗ್ಳಾನುಗಟ್ಲೆ ತಿಂದರೂ ಸವಿಯೋಂಗಿಲ್ಲ ಅಷ್ಟು ರೊಟ್ಟಿ ಅಷ್ಟು ಸ್ವೀಟು ಅಷ್ಟು ಸ್ವೀಟು ಅಷ್ಟು ಖಾರ ಎಲ್ಲ ಬರ್ತೈತೆ ಆಮೇಲೆ ನಮ್ಮನ್ಯಾಗ ನಾವು ಮೊನ್ನೆ ಫಂಕ್ಷನ್ ಮಾಡಿದ್ವಿ ಎಷ್ಟು ದೊಡ್ಡ ಅಡ್ಗೆ ಮಾಡಿದ್ವಿ ಅಂದರೆ ಒಂದು ಹತ್ತು ಕೆ ಜಿ ಹತ್ತು ಕೆ ಜಿ ಅಕ್ಕಿ ತಂದು ಆಮೇಲೆ ಅದಕ್ಕೆ ಒಂದು ಮೂರು ಕೆ ಜಿಯಷ್ಟು ಬೇಳೆ ತಂದಿದ್ವಿ ಮೂರು ಕೆ ಜಿ ಬೇಳೆ ಆಮೇಲೆ ಅದಕ್ಕೆ ಪಾಲಕ್ ಒಂದು ಹತ್ತು ಪಾಲಕ್ ಒಂದೈದು ಮೆಂತ್ಯ ಆಮೇಲೆ ಒಂದು ಹತ್ತು ಹುಣ್ಸೆಕಾಯಿ ಎಲ್ಲ ತೊಗೊಂಡು ಬಂದ್ಬಿಟ್ಟು ಟೊಮೆಟೊ ಒಂದೆರಡು ಕೆ ಜಿ ಟೊಮೆಟೊ ಆಮೇಲೆ ಒಂದು ಪಾವು ಕೆ ಜಿ ಬಳ್ಳುಳ್ಳಿ ಎಲ್ಲ ತಂದು ಅಷ್ಟು ಚೆಂದ ಅಡ್ಗೆ ಮಾಡಿದ್ದೀನ ಬೆಳ್ಳುಳ್ಳಿ ಹಾಕಿ ಆಮೇಲೆ ಜೀರ್ಗೆ ಆಮೇಲೆ ಖಾರ ಪುಡಿ ಮಸಾಲ ಖಾರ ಪುಡಿ ಅಬ್ಬಬ್ಬ ನಮ್ಗೆ ನಮ್ಮೂರಲ್ಲ ಮಾಡ್ತಾರಾ ಮಸಾಲ ಖಾರ ಪುಡಿ ಎಷ್ಟು ಟೇಸ್ಟಿ ಇರ್ತೈತೆ ಗೊತ್ತಾ ಅದು ಮಸಾಲ ಖಾರ ಪುಡಿ ಹಾಕಿ ಮಸ್ತ್ ಸಾಂಬಾರು ಬಾರಿ ಟೇಸ್ಟಾಗಿತ್ತು ಸಾಂಬಾರು ಅಷ್ಟು ಛಲೋ ಸಾಂಬಾರು ಮಾಡಿದ್ವಿ ಆಮೇಲೆ ಬದ್ನೆಕಾಯಿ ಪಲ್ಯ ಮಾಡ್ತೀವಿ ನಾವು ಒಂದು ಹತ್ತು ಐದು ಕೆ ಜಿದು ಬದ್ನೆಕಾಯಿ ಪಲ್ಯ ಮಾಡ್ತೀವಿ ಎಷ್ಟು ಟೇಸ್ಟಿ ಆಗೈತಂದ್ರೆ ಬದ್ನೆಕಾಯಿ ಪಲ್ಯ ಬದ್ನೆಕಾಯನ್ನ ಸಣ್ಣಗೆ ತೆಳ್ಳಗೆ ಹೆಚ್ಚಿ ನೀರ್ನಾಗ ಹಾಕಿ ನೆನೆ ಇಡ್ಬೇಕು ಇಲ್ಲ ಅಂದರೆ ಕರ್ರಗಾಗ್ಬಿಡತ್ತುದ ಅದಕ್ಕೆ ನೀರಿನಾಗೆ ಇಟ್ಟು ಅದನ್ನು ನಾವು ತೊಳೆದು ಒಂಚೂರು ಉಪ್ಪಾಕಿ ಇಡ್ತೀವಿ ಆಮೇಲೆ ಅದಕ್ಕೆ ಉದ್ದದ ಉಳ್ಳಾಗಡ್ಡಿ ಹೆಚ್ಕೊಳ್ಬೇಕು ಹೆಚ್ಕೊಂಡು ಟೊಮೆಟೊ ಹಾಕಬೇಕು ಒಂದರ್ಧ ಕೆ ಜಿ ಟೊಮೆಟೊ ಹಾಕಬೇಕು ಟೊಮೆಟೊ ಹಾಕಿ ಸ ಪಲ್ಯ ಮಾಡಬೇಕು ಭಾರಿ ಛಲೋ ಇರ್ತೈತಿ ಪಲ್ಯ

ಬಾರಿ ಛಲೋ ಇರ್ತೈತಿ ಪಲ್ಲೆ ಆಮೇಲೆ ಒಂದು ಎಷ್ಟು ಹೀಗೆ ಮೇಣ ಮೇಣ ಆದಂಗಾಗಿರ್ತೈತದು ಪಲ್ಯ ನೀ ಮಸ್ತ್ ಕೊತ ಕೊತ ಕೊತ ಕೊತ ಕುದಿಸಿ ಒಟ್ಟು ನೀರು ಹಾಕಬಾರ್ದು ಹಾಗೆ ಹಾಗೆ ತಳಸ್ಬೇಕ್ರಿ ಅಷ್ಟು ಟೇಸ್ಟಾಗಿರ್ತೈತಿ ನೋಡಿರಿ ಅದು ಆಮೇಲೆ ಅಬ್ಬ ಸ್ವೀಟ್ ಮಾಡಿದ್ದೀವ್ರಿ ಶಾವ್ಗೆ ಪಾಯಸ ಶಾವ್ಗೇನ ಮಸ್ತ್ ತುಪ್ಪದಾಗ ಹುರಿದು ಎಷ್ಟು ಒಂದು ಕೆ ಐದು ಕೆ ಜಿ ಶಾವ್ಗೆದು ಮಾಡಿದ್ವಿ ಫುಲ್ಲು ಎರಡು ಕೆ ಜಿ ತುಪ್ಪದಾಗ ಫುಲ್ಲು ಹುರಿದು ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ಹಾಕಿ ಮಸ್ತ್ ಪಾಯಸ ಮಾಡಿದ್ವಿ ಭಾರಿ ಪಾಯಸ ಆಗಿತ್ತದು ಅದಕ್ಕೆ ಏನು ಇದು ಹಾಕಬೇಕು ಶುಂಠಿ ಹಾಕಬೇಕು ಏಲಕ್ಕಿ ಲವಂಗ ಎಲ್ಲ ಚೆನ್ನಾಗಿ ಕುಟ್ಟಿ ಅದಕ್ಕೆ ಹಾಕಿ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಏಲಕ್ಕಿ ಪಿಸ್ತ ಎಲ್ಲ ಹಾಕಿ ತುಪ್ಪದಾಗ ಫುಲ್ ಹುರಿದು ಅದನ್ನು ಕುದಿಸಿ ಮಾಡಬೇಕು ಅದಕ್ಕೆ ಸಕ್ರೆ ಹಾಕಬೇಕು ಹಾಕಿ ಕುದಿಸಿ ಎಷ್ಟು ಟೇಸ್ಟಿಯಾಗಿತ್ತು ಆಮೇಲೆ ಅನ್ನ ಮಾಡಿದ್ದೀವಿ ರೀ ಅಬ್ಬ ಅಷ್ಟು ಉದ್ರು ಉದ್ರು ಉದ್ರು ಉದುರಾಗೆ ನಮ್ಮ ಗಂಗಾವತಿ ಸೈಡ್ ಅಕ್ಕಿ ಬರ್ತಾವ್ರಿ ಅಷ್ಟು ಛಲೋ ಇರ್ತಾವೆ ಅದ್ರದ್ದು ಅನ್ನ ಮಾಡಿದ್ರೆ ಎಷ್ಟು ಟೇಸ್ಟಿಯಾಗತ್ತಂದ್ರೆ ಎರಡು ಎರಡು ದಿವಸ ಇಟ್ಟರು ಹಳ್ಸೋಂಗಿಲ್ಲ ಅಷ್ಟು ಛಲೋ ಆಗ್ತೈತದು ಆ ಅಕ್ಕಿ

ನಮ್ಮ ಮನ್ಯಾಗ ನಾವು ಅಡ್ಗೆ ಮಾಡಿದ್ದೀವಿ ರೀ ಮೊನ್ನೆ ಒಂದು ಫಂಕ್ಷನ್ನಾಗ ಮಾಡಿದ್ವಿ ಅಡುಗೆ ಮಗನ ಮದ್ವೆಯಾಗ ಒಂದು ಕಡೆ ಪಿಝಾ ನ್ಯೂ ಇಯರ್ ಪಾರ್ಟಿಯಲ್ಲಿ ಒಂದು ಕಡೆ ಪಾನಿಪುರಿ ಒಂದು ಕಡೆ ಕಚೋರಿ ಆಮೇಲೆ ಇದು ಫ್ರೈಡ್ ರೈಸು ಮಾಡಿದ್ವಿ ಆಮೇಲೆ ಬಜ್ಜಿ ಮಾಡಿದ್ವಿ ಎಷ್ಟು ಟೇಸ್ಟ್ ಆಗೈತಿ ಗೊತ್ತಾ ಅಂದರೆ ಭಾಜಿ ಭಾಜಿ ಫ್ರೈಡ್ ರೈಸು ಮಾಡಿದರು ಭಾರಿ ಎಲ್ಲ ಕ್ಯಾರೆಟು ಬೀನ್ಸ ಮೆಣಸು ಮೆಣ್ಸು ಕಾಳೆಲ್ಲ ಹಾಕಿ ಕ್ಯಾರೆಟು ಸಣ್ಣಗೆ ಉದ್ದಕ್ಕೆ ಕೊಯ್ಕೊಳ್ಬೇಕು ಆಮೇಲೆ ಆಲೂಗಡ್ಡೆ ಹಾಗೆ ಕೊಯ್ಯಬೇಕು ಆಮೇಲೆ ಮೆಣಸಿನ್ಕಾಯಿ ಉದ್ದಕ್ಕೆ ಮಾಡಬೇಕು ಆಮೇಲೆ ಮೆಣ್ಸು ಕಾಳು ಪುಡಿನ ಮೆಣ್ಸು ಕಾಳನ್ನ ಹ್ ಊಡ ಬೋಡ ಕುಟ್ಕೊಳ್ಬೇಕು ಕುಟ್ಕೊಂಡು ಜೀರ್ಗೆನ ಊಡ ಬೋಡ ಕುಟ್ಕೊಂಡು ಫ್ರೈ ಮಾಡಿ ಕುಟ್ಕೊಳ್ಬೇಕು ಅವನ್ನ ಕುಟ್ಕೊಂಡು ಅದನ್ನು ಉಳ್ಳಾಗಡ್ಡಿಯೂ ಉದ್ದಕ್ಕೆ ಹೆಚ್ಕೊಳ್ಬೇಕು ಹೋಯ್ ದೊಡ್ಡ ಒಂದು ಅರ್ಧ ಕೆ ಜಿ ಎಣ್ಣಿನಾಗ ಚೆನ್ನಾಗಿ ಜೀರಿಗೆ ಸಾಸಿವೆ ಹಾಕಿ ಕರಿಬೇವು ಹಾಕಿ ಏ ಏಲಕ್ಕಿ ಲವಂಗ ಆಮೇಲೆ ಪಲಾವು ಎಲೆ ಆಮೇಲೆ ಛಕ್ಕೆ ಅವನ್ನು ಹಾಕಿ ಅದಾದ್ಮೇಲೆ ಮತ್ತು ಅದಕ್ಕೆ ಕರಿಬೇವು ಹಾಕಿ ಆಮೇಲೆ ಮೆಣ್ಸಿನ್ಕಾಯಿ ಹಾಕಿ ಆಲೂಗಡ್ಡೆ ಹಾಕಿ ಬೀನ್ಸ್ ಎಲ್ಲ ಹಾಕಿ ಎಲ್ಲ ಬೀನ್ಸು ಕ್ಯಾರೆಟು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕು ಫ್ರೈ ಮಾಡಿ ಅದಕ್ಕೆ ಕಾಳು ಮೆಣ್ಸು ಪುಡಿ ಜೀರ್ಗೆ ಪುಡಿ ಹಾಕಿ ಮಸ್ತ್ ನೀದ ನಿಧಾನ ಫ್ರೈ ಮಾಡಬೇಕು ಫ್ರೈ ಮಾಡಿ ಆಮೇಲೆ ಅದಕ್ಕೆ ಉಪ್ಪಾಕಿ ಅದನ್ನ ಫ್ರೈ ಮಾಡಬೇಕು ಮಾಡಿದ್ರೆ ಬಾರಿ ಛಲೋ ಇರ್ತೈತಿ ಓ ಎಲ್ಲರೂ ತಿಂದವರೆಲ್ಲ ವಾವ್ ವಾವ್ ವಾವ್ ಅಂದ್ರೆ ಅಷ್ಟು ಚೆನ್ನಾಗೈತೆ ಪಾನಿಪುರಿ ಮಾಡಿದ್ವಿ ಆದ್ರೆ ಪಾನಿಪುರಿ ಪಾನಿ ಬೆಟ್ಸ್ ಪುರಿ ಅಂಥೇಳಿ ಎಷ್ಟು ಛಲೋ ಆಗೈತೆ ಅದಂದ್ರೆ ಐ ಏಳು ನಮೂನಿ ಪಾನಿ ಪೂರಿ ಎಷ್ಟು ಛಲೋ ಆಗೈತಿ ಅಂದ್ರೆ ಕರಮ್ ಕುರುಮ್ ಕರಮ್ ಕುರುಮ್ ಅಂತಿದ್ವು ಪುರಿ ಎಲ್ಲಾದ್ರೂ ಪೂರಿನ ಅಷ್ಟು ಚೆಂದ ತಿಂದಾರ ನೋಡಿರಿ ಐದಾರು ಪ್ಯಾಕೆಟು ಖಾಲಿ ಆಗಿಬಿಟ್ವು ಬಂದ ಮಂದಿಯೆಲ್ಲ ಎಷ್ಟು ಖುಷಿ ಪಟ್ರೆಂದ್ರೆ ವಾವ್ ಎಂಥದ್ದು ರೀ ಎಂಥ ಎಂಥದ್ದು ರೀ ಎಂಥ ಅಂದರು ವಾವ್ ಇದು ಏನು ಏನಪ್ಪಾ ಅಂದ್ರೆ ರೊಟ್ಟಿ ಇದ್ದವ್ರಿ ಸೆಕೆಂಡ್ ರೊಟ್ಟಿ ಆಮೇಲೆ ದಾಲು ಆಮೇಲೆ ಹೀರೆಕಾಯಿ ಪಲ್ಯ ರೀ ಹೀರೆಕಾಯಿ ಪಲ್ಯ ನಮ್ಮ ಕಡೆ ಭಾರಿ ಮಾಡ್ತಾರೆ ಎಣ್ಗಾಯಿ ಹೀರೆಕಾಯಿ ಪಲ್ಯ ಮಾಡ್ತಾರೆ ಎಣ್ಗಾಯಿ ಬದ್ನೆಕಾಯಿ ಪಲ್ಯ ಮಾಡ್ತಾರೆ ಎಷ್ಟು ಛಲೋ ಆಗಿತ್ತಂದ್ರೆ ಬದ್ನೆ ಕಾಯಿ ಪಲ್ಯ ಭಾರಿ ಭಾರಿ ಟೇಸ್ಟಾಗಿತ್ತು ಆಮೇಲೆ ಮೊಸರನ್ನ ಮಾಡಿದ್ವಿ ನಮ್ಮನ್ಯಾಗ ಮೊಸರನ್ನ ಮಾಡ್ಬಿಟ್ರಂತು ಅಮ್ಮನ ಎದೆ ಆಕ್ಳು ಹಾಲು ಹಾಲಿನಾಗ ಹಾಲಿನಾಗ ಹೆಪ್ಪಾಕಿದ್ದ ಮೊಸರು ಅದನ್ನೇ ಮೆತ್ತಗೆ ಅನ್ನ ಮಾಡಿ ಅನ್ನ ಮೊಸರು ಹಾಲು ಹಾಕಿ ಅದಕ್ಕೆ ಕೆನೆ ಹಾಕಬೇಕು ಕೆನೆ ಹಾಕಿ ಮಸ್ತ್ ಮಿಜ್ಜಿ ಉಂಡೆ ಥರ ಮಾಡ್ತೀವಿ ನಾವು ಇವೆಲ್ಲ ಬಸುರಿ ಬಯಕೆಗೂ ಇದನ್ನೇ ಮಾಡ್ತೀವಿ ಆಮೇಲೆ ಹೊಸದಾಗಿ ಹೋಗ್ಬೇಕಾದ್ರೆ ಬುತ್ತಿಗೂನು ಮೊಸರನ್ನ ಒಯ್ತೀವಿ ಹೀಗೆಲ್ಲ ಏನಾದರೂ ಮೊಸರನ್ನ ಮಾತ್ರ ಭಾರಿ ಟೇಸ್ಟದ ಆಮೇಲೆ ಮಜ್ಜಿಗೆಯೂ ಮಜ್ಜಿಗೆಯೂ ಹಾಗೆ ಮಾಡಿದರು ಆವತ್ತು ಮಜ್ಜಿಗೆಯೂ ಭಾರಿ ಟೇಸ್ಟ್ ಆಗೈತಿ ಜಸ್ಟ್ ಅದಕ್ಕೆ ಒಂದು ಅಲ್ಲ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಉಪ್ಪು ಕರಿಬೇವು ಕೊತ್ತಂಬರಿ ಇದನ್ನೆಲ್ಲ ಚೆನ್ನಾಗಿ ಕುಟ್ಟಿ ಮಜ್ಜಿಗೆನ ಕಲಸಿ ಜೀರ್ಗೆ ಸಾಸಿವೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಬಿಟ್ರು ಭಾರಿ ಟೇಸ್ಟ್ ಆಗ್ಬಿಟ್ಟೈತಿ ಅದಕ್ಕೆ ಮೇಲೆ ಒಂಚೂರು ಜೀರ್ಗೆ ಪುಡಿ ಹಾಕಿ ಒಂಚೂರು ಕಲ್ಸಿದ ಮೆಣ್ಸು ಪುಡಿ ಹಾಕಿ ಕಲಿಸ್ಬಿಟ್ರೆ ಘಮ ಘಮ ಘಮ ಅಂತೈತಿ ಸಾರು ಅದಕ್ಕೊಂದು ಸ್ವಲ್ಪ ಹಿಂಗೆ ಹಾಕಬೇಕ ಅಷ್ಟು ಛಲೋ ಆಗೈತಿ ನೋಡಿರಿ